ಒಂದು ಲಕ್ಷದ ಎಂಬತ್ತೆಂಟು ಸಾವಿರದ ಇನ್ನೂರ ಐವತ್ತು ಮೂರು ಲಕ್ಷದ ನಲವತ್ತೇಳು ಸಾವಿರದ ಮೂನ್ನೂರ ಇಪ್ಪತ್ತು ನಾಲ್ಕು ಲಕ್ಷದ ಇಪ್ಪತ್ತೆರಡು ಸಾವಿರದ ನಾನೂರ ಇಪ್ಪತ್ತು ಐದು ಲಕ್ಷದ ಅರವತ್ತಾರು ಸಾವಿರದ ನೂರಾ ಹತ್ತು ಎಂಟು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ನೂರಾ ಹತ್ತು